ಹಲೋ ನಮಸ್ತೆ ನಾನು ಆನ್ಲೈನಲ್ಲಿ ಒಂದು ಬಟ್ಟೆಯನ್ನು ಆರ್ಡರ್ ಮಾಡಿದೆ ಫಸ್ಟ್ ಪ್ರೊಡಕ್ಟು ಬಹಳ ಚೆನ್ನಾಗಿತ್ತು ಅದು ತುಂಬ ಸ್ಯಾಟಿಸ್ಫೈ ಆಗಿತ್ತು ಅದು ಅದೇ ಥರ ಇರುತ್ತೆ ಅಂದ್ಕೊಂಡು ಸೆಕೆಂಡ್ ಟೈಮ್ ನಾನು ಒಂದು ಬಟ್ಟೆನ ಆರ್ಡರ್ ಮಾಡಿದ್ದೆ ಅಂದರೆ ತುಂಬ ದಿನದ ಮೇಲೆ ಒಂದು ಕುರ್ತಾನ ತಗೊಳ್ಳಬೇಕು ಅಂತ ಬಹಳ ಇಷ್ಟ ಆಯಿತು ಅದು ಕಲರು ಎಲ್ಲ ಬಹಳ ಚೆನ್ನಾಗಿತ್ತು ಆರ್ಡ್ರು ಮಾಡಿದೆ ಆದರೆ ಅದು ನನಗೆ ಇನ್ ಟೈಮ್ ಕೂಡ ಬರಲಿಲ್ಲ ಬಹಳ ತಡವಾಗಿ ಬಂತು ಮತ್ತು ಅದು ಹೇಗಿತ್ತಂದ್ರೆ ನಾನು ಆರ್ಡ್ರು ಮಾಡಿದ್ದು ಸೈಝೆ ಬೇರೆ ಅವ್ರು ಕಳಿಸಿರೋ ಸೈಝೆ ಬೇರೆ ಹೋಗಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂದ್ಕೊಂಡ್ರೆ ಫಸ್ಟು ವಾಷಿಗೆ ಕಲರ್ ಎಲ್ಲ ಹೊರಟೋಯ್ತು ಸರಿ ಹೀಗೆ ರಿಟನ್ ಕೊಡೋಣ ಅಂತ ಹೇಳಿದ್ರೆ ಅದಕ್ಕೂ ಅವ್ರು ಸರ್ಯಾಗಿ ರೆಸ್ಪಾಂಡ್ ಮಾಡಿಲ್ಲ ಮತ್ತು ಈ ಈ ಥರ ಆಗೋದ್ರೆ ನಮ್ಗೆ ಆನ್ಲೈನ್ ಶಾಪಿಂಗ್ ಮೇಲೆ ನಂಬಿಕೆಯೇ ಹೊರ್ಟೋಗುತ್ತೆ ಬೇಡ್ವೇ ಬೇಡ ಅನಿಸುತ್ತೆ ಅದರಿಂದ ಭಾಳ ಬೇಜಾರು ಆಗೋಯ್ತು ನನ್ನದು ಈ ಈ ಏನು ಫಸ್ಟ್ ಎಕ್ಸಪೀರಿಯನ್ಸ್ ಇತ್ತು ಅದು ಹೊರ್ಟೋಯ್ತು ಈ ಎರಡನೇ ಪ್ರೊಡಕ್ಟಿಂದ ಅಂತೂ ಮನ್ಸಿಗೆ ಭಾಳ ಬೇಜಾರಾಗೋಯ್ತು ಇನ್ನು ಮೇಲೆ ಆನ್ಲೈನ್ ಶಾಪಿಂಗ್ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ